ಹಲೋ ಗುಡ್ ಇವ್ನಿಂಗ್ ಮೇಡಮ್ ನಾವು ಶುಭ ಅಂತ ಪೇಶೆಂಟ್ ಮಾತಾಡ್ತಿರೋದು ಶ್ರೇಯ ಆಸ್ಪತ್ರೆಯಿಂದ ಲಾವಣ್ಯ ಮೇಡಮ್ ಅವರಾ ಇರೋದು ಇಲ್ಲೇ ಲಾಸ್ಟ್ ಟೈಮ್ ಟ್ರಿಟ್ಮೆಂಟ್ ತಗೊಂಡಿದ್ದೆ ನಿಮ್ಮ ಹತ್ತಿರ ಸೋ ಅದು ಇನ್ನು ಮೊಣ್ಕಾಲು ನೋವು ಹೋಗಲಿಲ್ಲ ನಮಗೆ ನೀವು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀರ ಕ್ಯಾಲ್ಸಿಯಮ್ದು ತಗೋಳ್ತಿದ್ದಿವಿ ಆ ಟ್ಯಾಬ್ಲೆಟ್ಸ್ ತಗೊಂಡರೆ ಇನ್ನು ಇರಿಟೇಟ್ ಜಾಸ್ತಿ ಆಗುತ್ತೆ ಊಟ ಮಾಡಕ್ಕೆ ಆಗ್ತಿಲ್ಲ ಹಾಂ ಹಾಕೊಂಡಿದ್ದೀವಿ ಆಯಿನ್ಟ್ಮೆಂಟ್ ಯೂಸ್ ಮಾಡಿದರೆ ಅದು ಸ್ಕಿನ್ ಎಲ್ಲ ಅಲರ್ಜಿ ಆಗ್ತಾಯಿದೆ ಆಯಿಂಟ್ಮೆಂಟ್ ಸೆಟ್ ಆಗ್ತಿಲ್ಲ ಮೇಡಮ್ ನಮಗೆ

ಹಾಂ ಸರಿ ಮೇಡಮ್ ಆಲ್ರೆಡಿ ನಾನು ನೀವು ಕೊಟ್ಟಿರೋದು ಕ್ಯಾಲ್ಸಿಯಮ್ ಟ್ಯಾಬ್ಲೆಟ್ ತಗೊಂಡಿದ್ದೆ ಅದು ಬಿಟ್ಟು ಓ ಬೇರೆ ಯಾವ್ದಾರು ಟ್ಯಾಬ್ಲೆಟ್ ಇದ್ದರೆ ರೆಫರ್ ಮಾಡಿ ಹಾಂ ಹೌದು ಅದೇನು ಕಡಿಮೆಯಾಗಿಲ್ಲ ಅದು ಅದೇ ಥರಾನೇ ಇದೆ ಮತ್ತೆ ಟ್ಯಾಬ್ಲೆಟ್ ತಿಂದರೆ ಅದು ಫುಲ್ಲು ಸ್ಕಿನ್ ಎಲ್ಲ ಅಲರ್ಜಿಯಾಗಿ ಬ್ಲಾಕಾಗಿ ಆಗಿರುತ್ತೆ ಒಂದು ಟ್ಯಾಬ್ಲೆಟ್ ಹಾಂ ಹಾಂ ಸರಿ ಮೇಡಮ್ ಆಯಿತು ಬಟ್ ಅದೇ ಸಿಕ್ಕರೆ ಈ ಟೈಮಲ್ಲಿ ಕೊಡೋವಾಗ ಆ ಥರ ಟ್ಯಾಬ್ಲೆಟ್ ಕೊಡಬೇಡಿ ಮೇಡಮ್ ಅದು ಯಾಕೋ ಸೆಟ್ ಆಗ್ತಿಲ್ಲ ಕ್ಯಾಲ್ಸಿಯಮ್ ಅಂತ ತಗೊಂಡಿದ್ದು ಕ್ಯಾಲ್ಸಿಯಮ್ ಟ್ಯಾಬ್ಲೆಟ್ಸ್

ಹಾಂ ಇಲ್ಲ ಮೇಡಮ್ ನಿಮ್ಮತ್ತಿರನೇ ಚೆಕ್ ಮಾಡ್ಸಿದ್ದು ಓಕೆ ಮೇಡಮ್